ನಮ್ಮ ವಾರ್ಷಿಕ ಜಾತ್ರೆ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೊಂದು ನೆರವೇರ್ತದೆ ಒಂದು ವಾರದ ಮಟ್ಟ ಮಾರ್ಚ್ ಹದ್ನಾಲ್ಕ್ರಿಂದ ಮಾರ್ಚ್ ಇಪ್ಪತ್ತೊಂದು ಇಪ್ಪತ್ತೆರಡು ತನಕ ಪ್ರತಿ ವರ್ಷ ನಮ್ಮ ವಾರ್ಷಿಕ ರಥೋತ್ಸ ವ ನಡಿತದೆ ನಮ್ಮ ಪಡುಬಿದ್ರಿಯಲ್ಲಿ ಈ ವಾರ್ಷಿಕ ಜಾತ್ರೆಯಲ್ಲಿ ನಾವೂ ಚಿಕ್ಕ ಮಕ್ಕಳಾಗಿರುವಾಗಿಂದ ಈವರೆಗಿನ ಒಂದು ವರ್ಷವೂ ತಪ್ಪದೆ ವಾರ್ಷಿಕ ಜಾತ್ರೆಯಲ್ಲಿ ನಾವು ಭಾಗವಹಿಸ್ತೇವೆ ಚಿಕ್ಕ ಚಿಕ್ಕದಾಗಿರುವಾಗ ನಾವು ಅಲ್ಲಿ ಬೆಳಗ್ಗಿಂದ ಸಂಜೆ ತನಕ ವಾರ್ಷಿಕ ರಥೋತ್ಸವದ ದಿನದಂದು ಬಹಳ ಸಂಭ್ರಮದಿಂದ ಹೊಸ ಬಟ್ಟೆಗಳನ್ನು ಖರೀದಿಸಿ ಬಟ್ಟೆ ಹಾಕಿ ರಥೋತ್ಸವ ಮಧ್ಯಾಹ್ನ ರಥೋತ್ಸವ ಪ್ರಾರಂಭವಾಗ್ತದೆ ಮತ್ತು ರಾತ್ರಿ ರಥೋತ್ಸವ ಕೂಡ ಇದೆ ಅಲ್ಲಿ ಬರ್ತಕ್ಕಂಥ ಆಟಿಕೆಗಳನ್ನು ಆಯ್ಕೆ ಮಾಡಿ ನಮಗೆ ಬೇಕಾದ ಆಟಿಕೆಗಳನ್ನು ತೆಗೆದುಕೊಂಡು ಅಲ್ಲಿಯೇ ಬಂದಂಥ ತೂಗುವ ತೊಟ್ಟಿಲಲ್ಲಿ ಚೆನ್ನಾಗಿ ಮಕ್ಕಳಾಟವನ್ನು ಆಡಿ ಅಲ್ಲಿಂದ ರಾತ್ರಿ ನಡೆಯತಕ್ಕಂಥ ರಸಮಂಜರಿ ಕಾರ್ಯಕ್ರಮ ಮತ್ತು ಯಕ್ಷಗಾನ ಮತ್ತು ನಾಟಕ ಇವುಗಳನ್ನೆಲ್ಲ ನೋಡಿಕೊಂಡು ಎರಡು ದಿನ ಬಹಳ ಸಂಭ್ರಮದಿಂದ ನಮ್ಮ ವಾರ್ಷಿಕ ರಥೋತ್ಸವನ್ನು ಬಹಳ ಸಂಭ್ರಮದಿಂದ ಆಚರಿಸ್ತಿದ್ದೇವೆ ಅದರ ಸಂತೋಷ ಕೂಡ ಪಡ್ತಾಯಿದ್ದೇವೆ ನಾವು ಚಿಕ್ಕದಾಗಿರುವಾಗ ಯಕ್ಷಗಾನ ಮತ್ತು ಇದಕ್ಕೆಲ್ಲ ಬಹಳ ಉತ್ಸುಕತೆಯಿಂದ ಹೋಗ್ತೇವೆ ಯಕ್ಷಗಾನದಲ್ಲಿ ಆ ಪಾತ್ರಧಾರಿಗಳು ಮಾತನಾಡುವ ಶೈಲಿಯಾಗಲಿ ಮತ್ತು ಪಾತ್ರಧಾರಿಗಳು ವೇದಿಕೆಯಲ್ಲಿ ರಂಗುರಂಗಿನಾ ವರ್ಣ ವಿನ್ಯಾಸದೊಂದಿಗೆ ವೇದಿಕೆಯಲ್ಲಿ ಬಂದು ಆ ಯಕ್ಷ ಕಿನ್ನರ ಕಿಂಪುರುಷರ ವೇಷಗಳನ್ನು ಧರಿಸಿ ಬರುವಾಗ ಮುಂದೊಂದು ದಿನ ನಾವು ಕೂಡ ಇಂಥದ್ದೇ ಒಂದು ಇದರಲ್ಲಿ ಭಾಗವಹಿಸ್ಬೇಕಾ ಆಸೆ ಆಕಾಂಕ್ಷೆಗಳ ಅಂದಿನ ದಿನಗಳಲ್ಲಿ ನಮಗೆ ಮೂಡಿದ್ದು ಇದೆ ಅದು ಆಲ್ಡೆ ನಾಟಕ ಆಗಲಿ ಅಲ್ಲಿ ರಥೋತ್ಸವದ ದಿವಸ ರಸಮಂಜರಿಯಾಗಲಿ ಇದೊಂದು ನಮಗೆ ತುಂಬ ಮನೋರಂಜನೆಯನ್ನು ನೀಡ್ತಕ್ಕಂಥ ಅಲ್ಲಿ ಒಂದು ವೇದಿಕೆ ನಿರ್ಮಾಣ ಮಾಡಿ ಅಲ್ಲಿ ಒಂದು ತುಂಬ ಜನರು ಸೇರುವಾಗ ಬಹಳ ಸಂಭ್ರಮ ಅಲ್ಲಲ್ಲಿ ಸುಡುಮದ್ದು ಮತ್ತೆ ಬಾನಂಗಳದಲ್ಲಿ ಸುಡುಮದ್ದಿನ ಚಿತ್ತಾರ ಕೂಡ ನೋಡುವಾಗ ನಮಗೆ ಚಿಕ್ಕಂದಿನಿಂದ ಈವರೆಗಿನ ಕೂಡ ಅದೊಂದೂ ಮರೆಯಲಾಗದ ಒಂದು ಘಟನೆಯಂತ ಹೇಳಬಹುದು ನಾವು ಇಷ್ಟು ನಾವು ಇಷ್ಟು ದೊಡ್ಡದವ ದೊಡ್ಡವರಾಗಿದ್ದರು ಕೂಡ ರಥೋತ್ಸವ ಆಗಲಿ ಜಾತ್ರೆಯಾಗಲಿ ನಾವು ಯಾವತ್ತೂ ತಪ್ಪಿಸೋದಿಲ್ಲ ಅದಲ್ಲದೆ ನಮ್ಮ ಹೂ ಈ ಕರಾವಳಿ ಕರ್ನಾಟಕದಲ್ಲಿ ಕಂಬಳ ಕ್ರೀಡೋತ್ಸವ ಕೂಡ ಬಹಳ ವಿಜೃಂಭಣೆಯಿಂದ ನಡೀತದೆ ಅಲ್ಲದೆ ಪಡುಬಿದ್ರಿಯಲ್ಲಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ಪಡುಬಿದ್ರಿ ಬ್ರಹ್ಮಸ್ಥಾನದಲ್ಲಿ ಡಕ್ಕೆ ಬಲಿ ಸೇವೆ ಕೂಡ ನಡಿಲಿಕ್ಕೆ ನಡೀತದೆ ಒಂದುವರೆ ತಿಂಗಳಗಳ ಕಾಲ ಸತತವಾಗಿ ಪ್ರತಿ ಹೆಚ್ಚಿನ ದಿನಗಳಲ್ಲಿ ಮೂವತ್ತು ಮೂವತ್ತೈದು ದಿನಗಳಲ್ಲಿ ಜಾತ್ರೆ ಕೂಡ ನಡೀಲಿಕ್ಕಿದೆ ಇಲ್ಲಿ ಸಹ ಲಕ್ಷಾಂತರ ಮಂದಿ ಭಕ್ತಾದಿಗಳು ಭೇಟಿ ಕೊಟ್ಟು ಇವರಿಗೆ ಈ ಸಮಯದಲ್ಲಿ ಬಂದ ಭಕ್ತಾದಿ ಭಕ್ತಾಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ಮತ್ತು ಊಟೋಪಚಾರ ಇವುಗಳನ್ನೆಲ್ಲ ವ್ಯವಸ್ಥೆ ಮಾಡ್ತೇವೆ ಮತ್ತೆ ರಸ್ತೆ ಸಂಚಾರಕ್ಕಾಗಿ ಕೂಡ ನಾವು ಸುಲಭವಾಗಿ ರಸ್ತೆ ಸಂಚಾರಕ್ಕೆ ಉಪಯೋಗವಾಗು ಹಾಗೆ ನಾವು ಸ್ವಯಂ ಸೇವಕರಾಗಿ ದುಡಿತೇವೆ ಯಾ ವಾರ್ಷಿಕ ಜಾತ್ರೆಗಳು ಪ್ರತಿಯೊಂದು ಊರಿಗೂ ಬೆ ಒಂದೊಂದು ರೀತಿಯ ತರಹೇವರಿಯಲ್ಲಿರ್ತದೆ ಒಂದು ಊರಿನಲ್ಲಿದ್ದ ವಾರ್ಷಿಕ ಜಾತ್ರೆ ಇನ್ನೊಂದು ಊರಿನಲ್ಲಿ ಇರೋದಿಲ್ಲ ಬೇರೆ ಥರನೇ ಇರ್ತದೆ ಈ ನೇಮೋತ್ಸವಗಳು ಮತ್ತು ದೈವರಾಧನೆಗೆ ಸಂಬಂಧ ಪಟ್ಟ ಕೋಲ ಆಗಲಿ ನೇಮೋತ್ಸವ ಆಗಲಿ ಈ ಕರಾವಳಿ ಕರ್ನಾಟಕದಲ್ಲಿ ತುಂಬ ನಾವೂ ತುಂಬ ವಿಧವಿಧವಾಗಿ ಕಾಣಬಹುದು ಈ ಜಾತ್ರೆ ಮೇಳಗಳಲ್ಲಿ ಅಲ್ಲಿ ಸಿಕ್ತಕ್ಕಂಥ ತಿಂಡಿಯಾಗಲಿ ಐಸ್ ಕ್ಯಾಂಡಿಯಾಗಲಿ ಐಸ್ ಕ್ರೀಮಾಗಲಿ ಅದು ಈಗ ಬಾಲ್ಯದಲ್ಲಿ ತಿಂದ ಸ್ ನೆನಪು ಕೂಡ ಈಗಲೂ ಕೂಡ ಪ್ರತಿ ವರ್ಷ ಬಂದಾಗಲೂ ಕೂಡ ಒಂದು ಆ ಐಸ್ ಕ್ರೀಮ್ ತಿನ್ನೋದಾಗ್ಲಿ ಜ್ಯೂಅಲ್ಲಿ ಬಂದಂಥ ಜ್ಯೂಸ್ ಕುಡಿಯೋದಾರೆ ಆಗಲಿ ನಾವು ಪ್ರತಿಯೊಬ್ರು ಅದರಲ್ಲಿ ಭಾಗವಹಿಸ್ತಾರೆ ಹೆಚ್ಚಿನ ಸಂಭ್ರ ಸಂತೋಷವನ್ನು ಕೂಡ ಸಂಭ್ರಮಿಸ್ತಾರೆ ಇನ್ನೂ ಚಿಕ್ಕ ಮಕ್ಕಳಿಗಂತೆ ಜಾತ್ರೆಗಳ ಬಗ್ಗೆ ಹೇಳಲಿಕ್ಕೆ ಅಲ್ಲಿ ಬರುವಂಥ ಆಟಿಕೆಗಳಾಗಲಿ ಮತ್ತೆ ಥರಹೇವರಿ ಅಂಗಡಿಗಳಲ್ಲಿ ಸಿಗುವಂಥ ವಸ್ತುಗಳಾಗಲಿ ತಿನಿಸುಗಳಾಗಲಿ ಜಾತ್ರೆ ಸಂದರ್ಭದಲ್ಲಿ ನಾವು ಹೆಚ್ಚಾಗಿ ಅದನ್ನು ಉಪಯೋಗಿಸ್ತೇವೆ ಮತ್ತು ನ ಈ ಜಾತ್ರೆಗಳಿಗೆ ನಮ್ಮ ಸಂಬಂಧಿಕರನ್ನು ಕೂಡ ಆಹ್ವಾನಿಸ್ತೇವೆ ಅವರೊಂದಿಗೆ ಊಟ ಊಟ ಇವುಗಳನ್ನೆಲ್ಲ ಸಂಭ್ರಮದಿಂದ ಮಾಡ್ತೇವೆ ಈ ವಾರ್ಷಿಕ ನೇಮೋತ್ಸವದ ದಿನವನ್ನು ನಾವು ಕ್ಷ ದಿನಗಣನೆಯನ್ನು ಕೂಡ ಮಾಡ್ತೇವೆ ಅದು ಯಾವಾಗ ಬರ್ತದೆ ಅದನ್ನು ನಾವು ಯಾವಾಗ ಸಂಭ್ರಮಿಸ್ತೇವೆ ಅನ್ನೋ ಒಂದು ಆ ಸಂಭ್ರಮ ಕುತೂಹಲ ಕೂಡ ನಮ್ಮಲ್ಲಿರ್ತ್ತದೆ ಈ ಜಾತ್ರೆಗಳಲ್ಲಿ ನಮ್ಮ ಪ್ರತಿಯೊಬ್ಬರ ಕೈಯ್ಯಲ್ಲಿ ಇದ್ದ ಹಣ ಕೂಡ ಅಲ್ಲೀ ಜಾತ್ರೆಗೆ ಉಪಯೋಗಿಸ್ತೇವೆ ವರ್ಷಕ್ಕೊಮ್ಮೆ ಅಲ್ವ ಅನ್ನೋ ದೃಷ್ಟಿಯಿಂದ ನಮ್ಮ ಕೈಯ್ಯಲ್ಲಿದ್ದ ಹಣವನ್ನು ಕೂಡ ಬಂದ ನಮ್ಮ ನೆಂಟರಿಷ್ಟರಿಗೆ ಅವರಿಗೆ ಸಂತೋಷವಾಗುವ ರೀತಿಯಾಗಿ ಜಾತ್ರೆಯನ್ನು ಸಂಭ್ರಮಿಸ್ತೇವೆ ಈಗ ಬಾಲ್ಯದ ನೆನಪುಗಳು ಇನ್ನೂ ಕೂಡ ನಮಗೆ ಮರುಕಳಿಸ್ತಲೇ ಇದೆ ಈ ದಿನಗಳು ಮತ್ತು ನಮಗೆ ನೆನಪಿಸ್ತಾ ಇದೆ ಈ ಪ್ರತಿ ವರ್ಷ ಬರುವ ಜಾತ್ರೆ ನಮಗೆ ಅದು ತುಂಬ ಆನಂದವನ್ನು ಕೊಡ್ತಾಯಿದೆ ಇದಲ್ಲದೇ ಪ್ರತಿಯೊಬ್ಬರಿಗೂ ಕೂಡ ಜಾತ್ರೆ ಅನ್ನೋದು ಪ್ರತಿಯೊಬ್ಬರ ಪಾಲಿಗೊಂದು ತುಂಬ ಸುದಿನ ಅಂತ ಹೇಳ್ಬೋದು